ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಂತು ಜಾಸ್ತಿ ಪಕ್ಷಿಗಳನ್ನು ಕಾಣ್ತೇವೆ ಇವಾಗ ಬೇಸಿಗೆ ದಿನದಲ್ಲಂತೂ ಆ ಪಕ್ಷಿಗಳಿಗೆ ಊಟ ನೀರು ಕರೆಕ್ಟಾಗಿ ಸಿಗೋದೇ ಇಲ್ಲ ಅದಕ್ಕೆ ನಾವು ನಮ್ಮ ಮನೆ ಹತ್ತಿರನೇ ಅವುಕ್ಕೆ ಸ್ವಲ್ಪ ಸ್ವಲ್ಪ ಕಾಳುಗಳನ್ನು ಹಾಕೋದು ನೀರಿನ ವ್ಯವಸ್ಥೆಯನ್ನು ನೀಡೋದು ಆ ಥರ ಎಲ್ಲ ಮಾಡಿದರೆ ಅವುಕ್ಕೆ ಸ್ವಲ್ಪ ನಾವು ಸಹಾಯ ಮಾಡ್ದಂಗೆ ಆಗ್ತೈತೆ ಮತ್ತೆ ಇವಾಗ ಇವಾಗ ಅಂತು ಮರಗಳನ್ನು ಗಿಡಗಳನ್ನು ಎಲ್ಲ ಕಡ್ದು ಬಿಟ್ಟು ಏನೇನೋ ನಮ್ಮ ಸ್ವ ಸ್ವ ಸಹಾಯಕ್ಕೆ ನಾವು ಉಪಯೋಗಿಸ್ಕೋತಾ ಇದ್ದೀವಿ ಅದಕ್ಕೆ ಅಂತ್ಹೇಳಿ ಅವುಕ್ಕೆ ಉಳಕೊಳ್ಳೋಕೆ ಪ್ಲೇಸ್ ಇಲ್ಲ ಅದಕ್ಕೆ ನಮ್ಮ ಮನೇ ಹತ್ತಿರ ಗಿಡಗಳನ್ನು ನೆಡೋದು ಅವುಕ್ಕೆ ಅಲ್ಲಿ ವಾಸಸ್ಥಾನವಾಗಿ ನಿರ್ಮಿಸಿ ಕೊಡ್ತೇವೆ ನಿರ್ಮಿಸಿ ಕೊಡೋಕೆ ಹೆಲ್ಪ್ ಆಗುತ್ತೆ ಮತ್ತೆ ಇವಾಗೆಲ್ಲ ಹೊಲನೂ ಇಲ್ಲ ಆವಾಗಿನ ಥರ ಯಾರೂ ಹೊಲ ಮಾಡೋದಿಲ್ಲ ಇವಾಗ ಕೃಷಿ ಮಾಡೋದರಿಂದ ಅವುಕ್ಕೆ ಸ್ವಲ್ಪ ಸಹಾಯನಾದ್ರೂ ಆಗ್ತಿತ್ತು ಅಲ್ಲಿ ಜೋಳ ಬೆಳೆಯೋದು ಕಾಳುಗಳನ್ನು ಬೆಳೆಯೋದು ಹೆಸರು ಬೆಳೆಯೋದು ಈ ಥರ ಎಲ್ಲ ಮಾಡಿದ್ರೆ ಅವು ಅದರಲ್ಲೇ ತಿಂದ್ಕೊಂಡು ಕೆರೆಗಳಲ್ಲೆಲ್ಲ ನೀರು ಕುಡಕೊಂಡು ಹೇಗೋ ಜೀವನ ಸಾಗಿಸ್ತಿದ್ವು ಆದರೆ ಇವಾಗ ಆದ್ರೆ ಮಳೆ ಇಲ್ಲ ಏನೂ ಇಲ್ಲ ಅದಕ್ಕೆ ಕೃಷಿ ಮಾಡೋದನ್ನು ಕೂಡ ಕಡಿಮೆ ಮಾಡಾರೆ ಅದಕ್ಕಂತ ಹೇಳಿ ನಾವು ನಮ್ಮ ಮನೆ ಸುತ್ತ ಮುತ್ತಲು ಗಿಡಗಳನ್ನು ನೆಡುವುದು ಮತ್ತು ಅವ್ಕೆ ಸ್ವಲ್ಪ ಕ ಚಿಪ್ಪುಗಳಲ್ಲೆಲ್ಲ ನೀರು ಹಾಕಿಡುವುದು ಕಾಳುಗಳನ್ನು ಹಾಕದು ಅವಕ್ಕೆ ಅಂತಾ ಕೂಡ ಒಂದು ಕುಟುಂಬ ಇರುತ್ತೆ ಆ ಕುಟುಂಬನು ಕರ್ಕೊಂಡು ಬರ್ತವೆ ಅವು ತಿನ್ನೋಕ್ಕೆ ಒಟ್ಟಿನಲ್ಲಿ ಒಂದು ಪಕ್ಷಿ ಬಂದಿದೆ ಅಂದರೆ ಅದಕ್ಕೆ ಊಟಕ್ಕೆ ಮತ್ತು ನೀರಿಗೆ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ನಮಗೆ ಹೆಂಗ್ ನಮ್ಗೆ ಒಂದು ಸು ಕುಟುಂಬ ಅಂತ ಇದೆಯೋ ಅವುಕ್ಕು ಆ ಥರ ಒಂದು ಕುಟುಂಬ ಅಂತ ಇರ್ತೈತೆ ಮತ್ತು ಪಕ್ಷಿಗಳು ತುಂಬ ಒಳ್ಳೆಯ ಮನಸ್ಸುಗಳುಳ್ಳವು ಆಗಿರ್ತವೆ ಅವು ಒಂದೇ ತಿನ್ನಕೆ ಇಷ್ಟ ಪಡೊಂಗಿಲ್ಲ ಎಲ್ಲ ಪಕ್ಷಿಗಳನ್ನು ಇವಾಗ ಉದಾಹರಣೆ ಅಂದರೆ ಕಾಗೆನೇ ಕಾಗೆ ಒಂದು ಏನೇ ಆಹಾರ ಸಿಕ್ಕರು ಅದು ತನ್ನ ಬಳಗನೆಲ್ಲ ಕರಕೊಂಡೇ ತಿನ್ತೈತೆ

ಗುಬ್ಬಚ್ಚಿ ಕೂಡ ಅದೇ ಥರ ಅವೊಂದು ಒಂದು ಪಕ್ಷಿಗಂತು ನಾಲ್ಕೈದು ಮರಿ ಇರ್ತವೆ ಅವುಕ್ಕೆಲ್ಲವು ಆಹಾರ ನೀಗಿಸೋದಂದ್ರೆ ತುಂಬ ಕಷ್ಟ ಆಗ್ತೈತೆ ಅವು ಎಲ್ಲ ಎರೆಹುಳುಗಳನ್ನು ತಿಂದು ಬದುಕ್ತಿದ್ವು ಆದರೆ ಇವಾಗ ಯಾರು ಕೃಷಿ ಮಾಡೋ ಕೃಷಿ ಮಾಡೋದಿಲ್ಲ ಅಲ್ಲಾ ಕೃಷಿ ಕಡಿಮೆ ಆಗಿರೋದರಿಂದ ಅವುಕ್ಕೆ ಎರೆಹುಳುಗಳು ಮತ್ತೆ ಕಾಳು ನೀರು ಸರಿಯಾದ ಸಮಯಕ್ಕೆ ಏನೂ ಸಿಗೋದಿಲ್ಲ ಆದರಿಂದ ನಾವು ನಮ್ಮ ಮನೆ ಹತ್ತಿರ ಅಥವಾ ನಾವು ಇರೋ ನಾವು ಎಲ್ಲೇ ವಾಸ ಮಾಡ್ತಿರಲಿ ಅಲ್ಲಿ ನಮ್ಮ ಮನೆ ಮೇಲೆ ಒಂದು ಸಣ್ಣ ಚಿಪ್ಪಲ್ಲಿ ಸ್ವಲ್ಪ ಕಾಳು ಹಾಕಿಡೋದು ನೀರು ಹಾಕಿಡದು ಮಾಡಿದ್ರೆ ಅವುಕ್ಕೆ ತುಂಬಾ ಸಹಾಯ ಆಗ್ತೈತಿ ಹೆಂಗೋ ಒಂದು ಕಡೆ ತಿಂದು ಚೆನ್ನಾಗಿ ಬದುಕೋತಾವೆ